ರೇಷ್ಮೆ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ ಅದ್ರ ಕಲರಲ್ಲಿ ನೋಡಿ ಕಂಬೈಂಡ್ ಥರ ಪಿಂಕ್ ಮತ್ತು ಹಸ್ರು ಚೆನ್ನಾಗಿರುತ್ತೆ ಕಾಂಬಿನೇಶನ್ನು ಆಮೇಲೆ ಇದೂ ನೆಟ್ ನೆಟ್ ಮೇಲೆ ಏನು ಡಿಸೈನ್ ಸ್ಯಾರಿ ಚೆನ್ನಾಗಿರುತ್ತೆ ಫ್ಯಾನ್ಸಿ ಸ್ಯಾರೀಸು ಅದ್ರಾಗೂ ಅದರ ವರ್ಕಿರುತ್ತೆ ಸ್ವಲ್ಪ ಹಾರ್ಡ್ ಬೆ ಇದು ಹ್ಯಾಂಡ್ ವರ್ಕ್ನು ಇರುತ್ತೆ ಅದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ಯಾರಿ ನೆಟ್ನಲ್ಲಿ ತುಂಬ ಕಲರ್ ಚೆನ್ನಾಗಿರೋದೆಂದ್ರೆ ಲೈಟ್ ಕಲರ್ಸ್ ಚೆನ್ನಾಗಿರುತ್ತೆ ಪಿಂಕ ಮತ್ತು ಡಾರ್ಕ್ ಬೆ ಬ್ಲ್ಯಾಕ್ ಚೆನ್ನಾಗಿರುತ್ತೆ ಅದರಲ್ಲಿ ಕಾಂಬಿನೇಶನ್ನು ಅಂಥದ್ರಲ್ಲಿ ನೋಡಕ್ಕೂ ಅಷ್ಟು ಲುಕ್ಕಿರುತ್ತೆ ಸ್ಯಾರಿ ಉಡೋಕ್ಕೆ ಸ್ವಲ್ಪ ಏನು ಸ್ವಲ್ಪ ಹಗುರವಾಗಿರುತ್ತೆ ಸ್ಯಾರಿಗಳು ನೆಟ್ದು ತುಂಬ ಭಾರ ಸೀರೆಗಳು ಇರುತ್ತೆ ಅದ್ರಲ್ಲಿಯೂ ಈ ಈ ಯಾವುದು ಹ್ಯಾಂಡ್ ಹ್ಯಾಂಡ್ ವರ್ಕ್ ಕುಂದನ್ ಚಮ್ಕಿದು ತುಂಬ ಹಾರ್ಡಿರುತ್ತೆ ವೇಟಿರುತ್ತೆ ಆ ಸ್ಯಾರಿಗಳಲ್ಲಿ ಅಷ್ಟು ನೋಡೋಕ್ಕು ಚೆನ್ನಾಗಿರುತ್ತೆ ಸ್ಯಾರೀಸ ಪಾರ್ಟಿ ವೇರ್ಗೂ ಚೆನ್ನಾಗಿರುತ್ತೆ ಅಂಥ ಸ್ಯಾರಿಗಳು ಉಟ್ರೆಯೂ ಕಲರ್ಸ್ನಲ್ಲಿಯೂ ಜಾಸ್ತಿ ಬ್ಲ್ಯಾಕ್ನಲ್ಲಿ ಚೆನ್ನಾಗಿ ಕಾಣಿಸ್ತದೆ ಈ ಚಮ್ಕಿ ವರ್ಕ್ಸ ಅದೆಲ್ಲ ಸೀರೆಗಳಲ್ಲಿ ತುಂಬ ಏನಪ್ಪಂದ್ರೆ ಡಿಸೈನ್ಸನು ಕಾಂಬಿನೇಶನ್ ಚೆನ್ನಾಗಿರ್ತದೆ ಪ್ಲೇನ್ ತೆಳು ಸೀರೆಗಳಲ್ಲಿ ಕಾಂಬಿನೇಶನ್ ಕಲರ್ಸು ಬ್ಲ್ಯಾಕ್ ಮತ್ತು ಪಿಂಕ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಸೀರೆಗಳನ್ನು ಉಟ್ರೆಯೂ ನೋಡೋಕ್ಕೆ ಲುಕ್ಕಾಗಿರುತ್ತೆ ನೋಡೋವ್ರಿಗೆ ಅದರಲ್ಲಿ ಚೆನ್ನಾಗಿರೋ ನಮಗೂ ಇಷ್ಟವಾಗಿರುತ್ತೆ ಅಂಥ ಸ್ಯಾರೀಸು ಉಡೋದಕ್ಕೆ ಮೋಸ್ಟ್ಲಿ ಈ ಫಂಕ್ಷನ್ಗಳಲ್ಲಿ ಅಂತು ತುಂಬ ಚೆನ್ನಾಗಿ ಕಾಣ್ಸುತ್ತೆ ಈ ಪಾರ್ಟಿ ವೇರ್ಸ್ ಅಲ್ಲಿ ಹೋಗಿ ಸ್ಯಾರೀಸು ಅಂಥದ್ರಲ್ಲಿ ನಾವು ನೆಟ್ ಮೇಲೇಯೂ ಈ ಸ್ಟ್ರೈಪ್ಸ್ ಬರುತ್ತೆ ಈ ಚಮ್ಕಿ ಸ್ಟ್ರೈಪ್ಸು ಅಂಥ ವರ್ಕನ್ನು ಫೈನಾಗಿರುತ್ತೆ ನೆಟ್ ಮೇಲೆ ಎಂಥ ಸೀರೆ ಇದ್ರೂ ಕಲರ್ಸು ಬ್ಲ್ಯಾಕು ಪಿಂಕು ತುಂಬ ಚೆನ್ನಾಗಿರುತ್ತೆ ರೇಷ್ಮೆ ಸೀರೆಗಿಂತ ಇದೆ ತುಂಬ ಹಗುರವಾಗಿರುತ್ತೆ ಸ್ಯಾರೀಸ್